ಈಗ ಈ ತಂತ್ರಜ್ಞಾನ ಅನ್ನೋದು ದಿನದಿಂದ ದಿನಕ್ಕೆ ಬೇಗ ಬೇಗ ಬೆಳ್ಕೊಂಡು ಹೋಗ್ತಾ ಇದೆ ಈ ತಂತ್ರಜ್ಞಾನ ಇಲ್ಲದಲೇ ನಮ್ಮ ಜೀವನದಲ್ಲಿ ಯಾವುದೂ ಕೆಲಸ ಆಗೋಲ್ಲ ಅನ್ನೋ ಥರ ನಮಗೆ ಅನ್ನಿಸಿಬಿಟ್ಟಿದೆ ಈ ತಂತ್ರಜ್ಞಾನದ ಸಹಾಯದಿಂದ ನಮ್ಮ ಪ್ರತಿನಿತ್ಯ ಕೆಲಸಗಳನ್ನು ನಾವು ತುಂಬ ಸುಲಭವಾಗಿ ಬೇಗ ಬೇಗ ಮಾಡಿಕೊಂಡು ಹೋಗಬಹುದು ಅದಕ್ಕೆ ಈ ತಂತ್ರಜ್ಞಾನದ ತುಂಬ ಉಪಯೋಗ ಇರೋದ್ರಿಂದ ನಾವು ಈಗ ತಂತ್ರಜ್ಞಾನವನ್ನು ಬೇರೆ ಬೇರೆ ವಿಭಾಗದಲ್ಲೂ ಕೂಡ ತುಂಬ ಉಪಯೋಗ ಮಾಡ್ಕೋತೀವಿ ಅದರೊಳಗೆ ಕೆಲವು ವಿಭಾಗಗಳು ಹೇಳಬೇಕು ಅಂದರೆ ಶಿಕ್ಷಣ ವಿಭಾಗದಲ್ಲಾಗಿರಬಹುದು ಆರೋಗ್ಯ ವಿಭಾಗಗಳಲ್ಲಾಗಿರಬಹುದು ಬ್ಯಾಂಕ್ ವಿಚಾರದಲ್ಲಾಗಿರಬಹುದು ಹಣಕಾಸಿನ ವಿಚಾರದಲ್ಲಾಗಿರಬಹುದು ನಮ್ಮ ವ್ಯಾಪಾರದಲ್ಲಿ ಆಗಿರಬಹುದು ನಮ್ಮ ಮನೋರಂಜನೆಗಾದರೂ ಆಗಿರಬಹುದು ಈ ಲಾಜಿಸ್ಟಿಕ್ ವಿಚಾರದಲ್ಲಾದರೂ ಆಗಿರಬಹುದು ಈ ರೀತಿ ಹಲವಾರು ವಿ ವಿಭಾಗದಲ್ಲಿ ಈ ತಂತ್ರಜ್ಞಾನವನ್ನು ನಾವು ಈವಾಗ ಉಪಯೋಗ ಮಾಡ್ಕೋತೀವಿ ನಾನು ಈಗ ಈ ತಂತ್ರಜ್ಞಾನದಿಂದ ನಮ್ಮ ಮನೋರಂಜನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಾನು ಈವಾಗ ಹೇಳ್ತೀನಿ ಈ ಮನೋರಂಜನೆ ಅಂದರೆ ನಮಗೆ ಮೊದಲು ನೆನಪಾಗೋದು ಟಿ ವಿ ಮುಂಚೆಯೆಲ್ಲ ಒಂದು ಮನೆಯಲ್ಲಿ ಟಿ ವಿ ಇದ್ದರೆ ಎಲ್ಲರೂ ಕೂತ್ಕೊಂಡು ಆ ಟಿ ವಿಯಲ್ಲಿ ಒಂದೇ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರು ಎಲ್ಲರದೂ ಮನೋರಂಜನೆ ರುಚಿ ಬೇರೆ ಬೇರೆ ಆಗಿದ್ದರೂ ಕೂಡ ಎಲ್ಲರೂ ಒಂದೇ ಕಾರ್ಯಕ್ರಮವನ್ನು ಕೂತ್ಕೊಂಡು ನೋಡ್ತಾ ಇದ್ದರು ಆದರೆ ಈಗ ಹಾಗಿಲ್ಲ ತಂತ್ರಜ್ಞಾನ ಸಹಾಯದಿಂದ ಮೊಬೈಲ್ ಫೋನ್ನ ಬಳಕೆ ಈವಾಗ ತುಂಬ ಆಗಿದೆ ಈಗ ಪ್ರತಿಯೊಬ್ರತ್ರನೂ ಒಂದೊಂದು ಮೊಬೈಲ್ ಫೋನ್ ಇದೆ ಅವರಿಗೆ ಯಾವ ರೀತಿ ಮನೋರಂಜನೆ ಬೇಕೋ ಅವರು ತಾವಾಗಿಯೇ ಆ ಮೊಬೈಲ್ ಫೋನ್ ಉಪಯೋಗದಿಂದ ತಮ್ಮ ಮನೋರಂಜನೆಯನ್ನು ತಾವು ಪಡ್ಕೋಬಹುದು ಅದರೊಳಗೆ ಹೇಳಬೇಕು ಅಂತ ಅಂದರೆ ಈಗ ಕೆಲವರಿಗೆ ಡ್ಯಾನ್ಸ್ ನೋಡುವ ಇಷ್ಟ ಇರತ್ತೆ ಅಂಥವರು ಮೊಬೈಲ್ ಫೋನ್ನಲ್ಲೇ ಡ್ಯಾನ್ಸ್ ವೀಡಿಯೋಗಳನ್ನು ನೋಡಬಹುದು ಕೆಲವರಿಗೆ ಸಂಗೀತ ಅಂದರೆ ತುಂಬ ಇಷ್ಟ ಬೇರೆ ಬೇರೆ ಭಾಷೆಯ ಸಂಗೀತಗಳು ಕೂಡ ಜನರು ಕೇಳ್ತಾರೆ ಅಂಥವರು ಮೊಬೈಲ್ ಫೋನ್ನಲ್ಲಿ ಯಾವ ಭಾಷೆಯ ಸಂಗೀತ ಬೇಕೋ ಅವರು ಅದನ್ನು ಕೇಳ್ಕೊಬಹುದು ಮಕ್ಕಳಿಗೆ ಮೊಬೈಲ್ನಲ್ಲಿ ಆಟ ಆಡೋದು ಅಂದರೆ ಈವಾಗ ಹುಚ್ಚು ಮಕ್ಕಳಿಗೆ ಅಂತಲೇ ಈವಾಗ ತುಂಬ ಬೇಕಾದಷ್ಟು ಥರ ಥರದ ಆಟಗಳನ್ನು ಈ ಮೊಬೈಲ್ ಫೋನ್ನಲ್ಲಿ ಬಿಟ್ಟಿದ್ದಾರೆ ಮತ್ತು ಹಿರಿಯರು ಈವಾಗ ಶ್ಲೋಕಗಳನ್ನು ಕೂಡ ಮೊಬೈಲ್ ಫೋನ್ನಲ್ಲಿ ಕೇಳಬಹುದು ಭಗವದ್ಗೀತೆ ರಾಮಾಯಣ ಕತೆಗಳನ್ನು ಕೂಡ ಕೇಳಬಹುದು ಕೆಲವರಿಗೆ ಗೃಹಿಣಿಯರಿಗೆ ಈವಾಗ ಹೊರಗಡೆ ಹೋಗಿ ಅವರಿಗೆ ಈಗ ಒಂದು ಜಿಮ್ಗೆ ಹೋಗಬೇಕು ಅಂತ ಇದ್ದರೆ ಯೋಗ ಕಲಿಯಬೇಕು ಅಂತ ಇದ್ದರೆ ಆ ರೀತಿಯಲ್ಲಿ ಅವರು ಮನೋರಂಜನೆ ಮಾಡ್ಕೋಬೇಕು ಅಂತ ಇದ್ದರೆ ಅವರು ಬೇರೆ ಕಡೆ ಹೋಗೋ ಅವಶ್ಯಕತೆಯೇ ಇಲ್ಲ ಈ ತಂತ್ರಜ್ಞಾನದ ಸಹಾಯದಿಂದ ತಮ್ಮ ಮೊಬೈಲ್ ಫೋನ್ನಲ್ಲೇ ಈ ಥರ ಸುಮಾರು ಅಪ್ಲಿಕೇಶನ್ಗಳು ಇರೋದ್ರಿಂದ ಅವರು ತಾವಾಗಿಯೇ ಮನೆಯಲ್ಲೇ ಕೂತ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ತಮಗೆ ಬೇಕಾದ ಮನೋರಂಜನೆಯನ್ನು ಅವರು ಪಡ್ಕೋಬಹುದು ಕೆಲವರಿಗೆ ಹಾಸ್ಯ ಕಾರ್ಯಕ್ರಮ ನೋಡುವ ಇಷ್ಟ ಇರತ್ತೆ ಅಂಥವರು ಈ ಹಾಸ್ಯ ಕಾರ್ಯಕ್ರಮವನ್ನು ನೋಡಬಹುದು ಕೆಲವರಿಗೆ ಸಿನಿಮಾ ನೋಡುವ ಇಷ್ಟ ಇರತ್ತೆ ಅಂಥವರು ಮನೆಯಲ್ಲೇ ಕೂತ್ಕೊಂಡು ತಮ್ಮ ಮೊಬೈಲ್ ಫೋನ್ನಲ್ಲಿ ತಮಗೆ ಬೇಕಾದ ಸಿನಿಮಾಗಳನ್ನು ನೋಡಬಹುದು ಡ್ರಾಮಾಗಳನ್ನು ನೋಡಬಹುದು ಈ ನಮ್ಮ ದೇಶದ ಡ್ರಾಮಾ ಅಲ್ದಲೇನು ನಮ್ಮ ಬೇರೆ ಬೇರೆ ಭಾಷೆಯಾಗಿರಲಿ ಬೇರೆ ಬೇರೆ ದೇಶದ ಸಿನಿಮಾಗಳಾಗಿರಲಿ ಈಗ ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ನಮ್ಮ ಮೊಬೈಲ್ ಫೋನ್ನಲ್ಲಿ ನೋಡ್ಕೋಬಹುದು ಆದರೆ ಮುಂಚೆ ಎಲ್ಲ ಹೀಗಿರಲಿಲ್ಲ ಈಗ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ಅಂದರೆ ಯಾರೂ ಮನೆಯಲ್ಲಿ ನೋಡೋ ಥರ ಇರಲಿಲ್ಲ ಯಾಕೆಂದರೆ ಆವಾಗೆಲ್ಲ ಮೊಬೈಲ್ ಫೋನ್ ಇರಲಿಲ್ಲ ಎಲ್ಲಾದರೂ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಸುಮಾರು ಜನ ಹೋಗಿ ಒಟ್ಟಾಗಿ ಸೇರಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಬರ್ತಾರೆ ಹಾಗೆಯೇ ಸಂಗೀತ ಕಾರ್ಯಕ್ರಮ ಆಗಿದ್ದರೂ ಕೂಡ ಎಲ್ಲಾದರೂ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದರೆ ಜನಗಳು ಅಲ್ಲಿ ಸೇರಿ ಬಿಟ್ಟು ಆ ಸಂಗೀತ ಕಾರ್ಯಕ್ರಮವನ್ನು ನೋಡಿಕೊಂಡು ಬರ್ತಾರೆ ಮಕ್ಕಳೆಲ್ಲ ಆಟ ಆಡೋದು ಅಂದರೆ ಒಂದು ಏರಿಯಾ ಮಕ್ಕಳೆಲ್ಲ ಒಂದು ಕಡೆ ಕೂಡಿಕೊಂಡು ಆಟಾಡ್ತಾ ಇದ್ದರು ಆದರೆ ಈವಾಗ ಎಲ್ಲರೂ ಮೊಬೈಲ್ ಫೋನ್ನಲ್ಲಿ ಆಟಾಡ್ತಾರೆ ಈ ರೀತಿ ತುಂಬಾನೇ ಬದಲಾವಣೆ ಆಗಿದೆ ಮನೋರಂಜನೆ ವಿಭಾಗದಲ್ಲೂ ಕೂಡ